ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ಐವತ್ತ ಎಂಟು ಒಂದು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಒಂಬತ್ತು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ಹತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಎರಡು ಲಕ್ಷದ ಎಂಬತ್ತೈದು ಸಾವಿರದ ತೊಂಬತ್ತಾರು